ಹಾವು ಕಡಿತ ಅಥವಾ ಕ್ರಿಮಿ ಕೀಟಗಳು ಸಾಮ್ ಕಡಿತ ಒಂದು ಸಮಸ್ಯೆ ಆಗಿದೆ ಇದು ಯುನೈಟೆಡ್ ಸ್ಟೇಟ್ನಲ್ಲಿ ನೊ ಹೇಳಬೇಕಂದ್ರೆ ಪ್ರತಿ ವರ್ಷ ಅಂದಾಜು ಎಂಟುನೂರು ಮಿಲಿಯನ್ ಜನರು ಕೀಟಗಳಿಂದ ಕಚ್ಚಿಸಿಕೊಳ್ತಾರೆ ಅಂದ್ರೆ ದಿನಾಲೂ ಹೀಗೇ ತೋಟದಲ್ಲಿ ಇಂಥವು ಕಡೆಗಳಲ್ಲೆಲ್ಲ ಕೆಲಸ ಮಾಡುವವರು ಹಾವು ಕ್ರಿಮಿ ಕೀಟಗಳಿಂದ ಕಡಿಸಿಕೊಳ್ತಾರೆ ಅದಕ್ಕೆ ಅವ್ರಿಗೆ ಎಲರ್ಜಿ ಇದರಿಂದ ಕೆಲವು ಎಲರ್ಜಿಯ ಪ್ರಕ್ರಿಯೆಗಳು ಉಂಟು ಮಾಡಬಹ್ದು ಅಥವಾ ರೋಗಗಳನ್ನು ಹರಡ್ಬೋದು ಆ ಕ್ರಿಮಿ ಆತ ಹಾವು ಕಚ್ಚಿದ್ದರಿಂದ ಅನೇಕ ರೀತಿಯ ರೋಗಗಳು ಮನುಷ್ಯನಿಗೆ ಬರಬಹುದು ಈ ಕೀಟಗಳ ಕಡಿತದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕಂದ್ರೆ ಹಲವಾರು ವಿಷಯಗಳಿದೆ ಅವು ಅಂದರೆ ನಾವು ಹೊರಾಂಗಣದಲ್ಲಿ ಹೊರಾಂಗಣದಲ್ಲಿ ನಾವು ವಿಶೇಷವಾಗಿ ಸೊಳ್ಳೆಗಳು ಸಾಮಾನ್ಯವಾಗಿ ಇರುವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಹೊರಗಡೆ ಹೀಗೇ ಕೂತ್ಕೊಂಡಾಗ ಸೊಳ್ಳೆಗಳು ತುಂಬಾ ಇರುತ್ತವೆ ಆ ಟೈಮಲ್ಲಿ ನಾವು ಉದ್ದವಾದ ಪ್ಯಾಂಟ್ ಅಥವಾ ಮತ್ತು ಉದ್ದವಾದ ತೋಳುಗಳು ಇರುವ ಬಟ್ಟೆಗಳನ್ನು ಧರಿಸುವುದು ಮತ್ತು ಕ್ರಿಮಿ ಕೀಟ ನಾಶಕಗಳನ್ನು ಸಿಂಪಡಿಸುವುದು ಡಿಟ್ ಸೊಳ್ಳೆಗಳು ಅಥವಾ ಇತರ ಕಚ್ಚುವ ಕೀಟಗಳಿಂದ ನಾವು ಸೌರಕ್ಷಿಸಿಕೊಳ್ಳುವುದು ಪರಿಣಾಮಕಾರಿಯಾದ ಕೀಟ ನಿವಾರಣಕವಾಗಿದೆ ನ ಮತ್ತು ಹೊಲ ಗದ್ದೆಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು ಮತ್ತು ನಿಂತ ನೀರುಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುವುದು ಹೆಚ್ಚು ಈಗ ಕ ಕೆಲವೊಂದು ಕಡೆ ನೀರು ಅಲ್ಲೇ ನಿಂತ್ಕೊಂಡಿರುತ್ತೆ ಅಂದರೆ ಆ ಜಾಗದಲ್ಲಿ ನಾವು ನೋಡ್ತೇವೆ ತುಂಬಾ ಸೊಳ್ಳೆಗಳು ಅಲ್ಲಿ ಸೊಳ್ಳೆ ಕೀಟಗಳು ಎಲ್ಲ ಮರಿಗಳು ಅವೆಲ್ಲ ತುಂಬಾ ಕಾಣಿಸ್ಕೊಳ್ತ್ವೆ ಅದಕ್ಕಾಗಿ ನಾವು ಬಾಗಿಲು ಕಿಟಕಿಗಳನ್ನೆಲ್ಲಗಳಲ್ಲಿ ಪರದೆಗಳನ್ನು ಉಪಯೋಗಿಸುವುದು ಅಥವಾ ಯಾವುದೇ ರಂಧ್ರಗಳು ಈ ಇದ್ದರೆ ಅದನ್ನು ನಾವು ಸರಿಪಡಿಸಿಕೊಳ್ಳುವುದು ಅಥವಾ ನಮ್ಮ ಮನೆ ಕಿಟಕಿಗಳನ್ನುಗಳಿಗೆ ಪರದೆಗಳನ್ನು ಹಾಕುವುದು ಈ ಸೊಳ್ಳೆ ಪರದೆಗಳನ್ನೆಲ್ಲ ಹಾಕುವುದು ಅಥ್ವಾ ಕೀಟ ದಿಂದ ಕಚ್ಚಿದರೆ ತುರಿಕೆ ಅಥವಾ ಊತವನ್ನು ನಿವಾರಿಸ್ಬೇಕಂದ್ರೆ ಅದಕ್ಕೂ ಒಂದು ಕೆಲವೊಂದು ಇದನ್ನು ಉಪ್ಯೋಗಿಸೋದು ಏನಾದರೂ ಕ್ರೀಮ್ಗಳನ್ನು ಬಳಸುವುದು ಕ್ರಿಮಿ ಕೀಟಗಳನ್ನು ಕಚ್ಚಿದಾಗ ಕಚ್ಚದೇ ಇರುವ ಹಾಗೆ ಕೆಲವೊಂದು ಕ್ರೀಮ್ಗಳು ಸಿಗುತ್ತವೆ ಅಂಥವುಗಳನ್ನು ಹಚ್ಚಿಕೊಳ್ಳುವುದು ಮತ್ತು ಚ್ ಚಿಕ್ಕ ಮಕ್ಕಳಿಗೂ ಸಹ ಸರಿಯಾದ ಬಟ್ಟೆಗಿಟ್ಟೆಗಳನ್ನೆಲ್ಲ ಹಾಕುವುದು ಮತ್ತು ಹೊರಗಡೆ ಸಂಜೆಯ ಟೈಮಿನಲ್ಲಿ ಬಿಡದೇ ಇರುವುದು ಹೀಗೆಲ್ಲ ನಾವು ಸೌರಕ್ಷಿಸಿಕೊಳ್ಳುವುದು ಹೀಗೇ ಮತ್ತು ಪ್ರಾಣಿ ಬ ಮತ್ತು ಪ್ರಾಣಿಗಳಿಂದಲೂ ಅನೇಕ ರೀತಿಯ ಈಗ ನಾಯಿ ಇಂಥವುಗಳೆಲ್ಲ ನಮ್ಮನ್ನು ಕಚ್ಚುತ್ತವೆ ಅಂತಹ ಟೈಮಲ್ಲಿ ನಾವು ಅವುಗಳಿಂದ ದೂರವಿರುವುದು ಅಂದರೆ ಈಗ ಪ್ರಾಣಿಗಳನ್ನು ನಮ್ಮ ನಾವು ರಕ್ಷಿಸಿಕೊಳ್ಬೇಕೆಂದು ಹಲವು ವಿಷಯಗಳಿಂದ ಅಂದರೆ ಪರಿಚಯವಿಲ್ಲದೆ ಪ್ರಾಣಿಗಳನ್ನು ಪ್ರಾಣಿಗಳ ಹತ್ತಿರ ಹೋಗುವುದು ಅವುಗಳನ್ನು ನಾವು ಮುಟ್ಟುವುದು ಎಗ್ಸಾಂಪಲಿಗೆ ಹೇಳಿದ್ದು ನಾಯಿ ಬೆಕ್ಕುಗಳನ್ನೆಲ್ಲ ಅವು ಒಂದು ರೀತಿಯಲ್ಲಿ ನಮ್ಮನ್ನು ಕಚ್ಚುತ್ತವೆ ಅಂಥ ಟೈಮಲ್ಲಿ ನಾವು ಅಂಥವುಗಳನ್ನೆಲ್ಲ ಮುಟ್ಟುವುದು ಅಥವಾ ಪ ಅವರೆಡೆಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಕಾ ಕಾಡು ಪ್ರಾಣಿಗಳನ್ನು ದಾರಿ ತಪ್ಪಿ ಬರ್ತವೆ ಹೇಳಬೇಕಂದ್ರೆ ಕಾಡಾನೆ ಇಂಥವುಗಳನ್ನೆಲ್ಲ ನಾವು ನೋಡ್ತೇವೆ ಇಂಥ ಪ್ರಾಣಿಗಳು ನಮ್ಮಲ್ಲಿ ಬರ್ತವೆ ಅಂಥ ಸಮಯದಲ್ಲಿ ನಾವು ತುಂಬಾ ಎಚ್ಚರವಹಿಸಬೇಕು ನಮ್ಮ ಸ್ವಂತ ಸಾಕು ಪ್ರಾಣಿಗಳ ಸುತ್ತಲೂ ನಾವು ಜಾಗರೂಕರಾಗಿಯೇ ಇರಬೇಕು ಕಾಡು ಪ್ರಾಣಿಗಳಲ್ಲದೇ ಅಷ್ಟೇ ಅಲ್ಲದೇ ನಾವು ಸಾಕಿರೋ ಪ್ರಾಣಿಗಳ ಜೊತೆಗೂ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ನಾವು ಪ್ರಾಣಿಗಳ ಜೊತೆ ಆಡುವಾಗ ಅಥವಾ ಅವುಗಳಿಗೆ ಏನಾದ್ರೂ ತಿನ್ನಿಸುವಾಗ ಸಹ ನಾವು ಜಾಗರೂಕತೆಯಿಂದ ಇರಬೇಕು ಅಥವಾ ಮಕ್ಕಳು ಪ್ರಾಣಿಗಳನ್ನು ಪ ತಿನ್ನಿಸಲು ಹೋಗುತ್ತಾರೆ ಅವರಿಗೆ ಗೊತ್ತಾಗುವುದಿಲ್ಲ ಆಗ ಆ ಪ್ರಾಣಿಗಳು ಕೈಯನ್ನು ಕಡಿಯುತ್ತವೆ ಅಂತಹ ಸಂದ ಅಂಥವುಗಳನ್ನೆಲ್ಲ ನಾವು ಮಾಡಬಾರದು ಮಕ್ಕಳಿಗೆ ಹೇಳಬೇಕು ಅಂಥ ಪ್ರಾಣಿಗಳಿಗೆಲ್ಲ ನಾವು ಬ ಬಾಯಿಗೆ ಕೊಡಬಾರದು ಕೆಳಗಡೆ ಹಾಕಿಕೊಂಡೇ ತಿನ್ನಿಸಬೇಕು ಅಂತ ಹೇಳಿ ಹೀಗೇ ನಾವು ನಮ್ಮನ್ನು ನಾವು ಹೀಗೇ ನಮ್ಮ ಬಗ್ಗೆ ನಾವೇ ಕಾಳಜಿಯನ್ನು ವಹಿಸಿಕೊಳ್ಳಬೇಕು ಮತ್ತು ಒಂದೊಮ್ಮೆ ಪ್ರಾಣಿಗಳು ಕಚ್ಚಿದರೆ ನಾವು ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಕಚ್ಚುವುದು ಚಿಕ್ಕದಾದರೂ ಸಹ ಸೈ ಅದು ಏನು ಎಂಥದ್ದು ಎಂದು ಏನಾದ್ರೂ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡಬೇದು ಕೊಳ್ಳಬೇಕು ಅವರು ಟಿ ಟಿ ಇಂಥವು ಇಂಜೆಕ್ಷನ್ಗಳನ್ನು ಕೊಡುತ್ತಾರೆ ಅಂಥವುಗಳನ್ನೆಲ್ಲ ನಾವು ಚಿಕಿತ್ಸೆಯನ್ನು ಸರಿಯಾಗಿ ಪಡೆದುಕೊಳ್ಳಬೇಕು ಮತ್ತು ಆ ಪ್ರಾಣಿಯನ್ನುಗಳು ನಮಗೆ ಕಚ್ಚಿದರೆ ಆ ಅದನ್ನು ನಾವು ಡೆಟಾಲ್ ಇಂಥವುಗಳನ್ನೆಲ್ಲ ಹಾಕಿಕೊಂಡು ಸೋಪು ಇಂಥವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಚೆನ್ನಾಗಿ ಕೈಯನ್ನು ತೊಳೆದುಕೊಳ್ಳಬೇಕು ತಕ್ಷಣದಲ್ಲಿ ಅರಶಿಣ ಪುಡಿ ಗಿಡಿ ಎಲ್ಲ ಹಚ್ಚಿಕೊಂಡು ಚೆನ್ನಾಗಿ ತೊಳೆದುಕೊಂಡು ನಂತರ ವೈದ್ಯರ ಹತ್ತಿರ ಹೋಗಿ ತೋರಿಸುವುದು ಹೀಗೇ ನಮ್ಮ ಅನೇಕ ಹೀಗೇ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳುವುದು